ಸ್ವಲ್ಪ ಎಣ್ಣೆ ಹಾಕಿದ್ದು ಆದಮೇಲೆ ಈರುಳ್ಳಿ ಟಮೋಟೊ ಹಾಕಿ ಕಲಿಸಿ ಚೆನ್ನಾಗಿ ಚೆನ್ನಾಗಿ ಕಲ್ಸಿದ ಮೇಲೆ ಚಿಕನ್ ಹಾಕ್ಕೊಂಡು ಚಿಕನಲ್ಲಿ ಕಲಿಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿ ಅದರ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸಿ ಅರ್ಧಂಬರ್ಧ ಬೆಂದಿರುತ್ತೆ ಅಷ್ಟ್ರಲ್ಲೇ ಆಮೇಲೆ ಏನು ನಮಗೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕೊಂಬೋದು ನೀರು ಅದು ಮುಳುಗುವಷ್ಟು ನೀರು ಹಾಕೊಂಡು ಉಪ್ಪು ಖಾರ ಧನಿಯಾ ಪುಡಿ ಆ ಥರ ಹಾಕೊನ್ಬೇಕು ಅದೇ ನಾನು ಹಾಕೊಂಡಿದ್ದ ಆದಮೇಲೆ ನಾವು ಚೆನ್ನಾಗಿ ಕಲ್ಸಿ ದೊಡ್ಡ ಬೆಳ್ಳರ್ ಚಿಕನ್ ಆದ್ರಿಂದ ಇಪ್ಪತ್ತು ನಿಮಿಷ ಚಿಕ್ಕ ಬೆಲ್ಲರ್ ಆದರೆ ಹತ್ತು ನಿಮಿಷ ಕರೆಕ್ಟಾಗಿ ನೋಡಿ ಇದು ಮಾಡ್ಬೇಕು ನಾವು ಅದಾದ ಮೇಲೆ ಮತ್ತು ಎಗ್ ರೈಸ್ ಹೇಗೆ ಮಾಡೋದು ಎಗ್ ಎಗ್ ರೈಸನ್ನು ಎಣ್ಣೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊ ಮೊಟ್ಟೆ ಒಡೆದು ಉಪ್ಪು ಖಾರ ಹಾಕ್ ಚೆನ್ನಾಗಿ ಕಲಿಸಿ ಆಮೇಲೆ ರೈಸ್ ಹಾಕಿ ಅದಕ್ಕೆ ರೈಸ್ ಬೇಯ್ಸಿರೋ ರೈಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಒಬ್ಬರು ತಿನ್ನಬೇಕಾದ್ರೆ ನಿಮ್ಮ ಮೊಟ್ಟೆ ಎಷ್ಟು ಬೇಕು ಅಷ್ಟು ಹಾಕೊಂಬೋದು ಅದು ಹಾಕೊಂಡ್ ಕಲಿಸಿ ತಿರ್ಗಿ ಮತ್ತೆ ಉಪ್ಪು ಖಾರ ಧನಿಯ ಪುಡಿ ಖಾರದ ಪುಡಿ ಹಾಕ್ಕೊಂಡು ಸೋಯಾ ಸಾಸು ಸ್ವಲ್ಪ ಕೊತಂಬ್ರಿ ಹಾಕೊಂಡ್ ಬೆರೆಸಿ ತಿಂದರೆ ಅದೇ ಎಗ್ ರೈಸ್ ಮತ್ತು ನೋಡ್ಬೇಕಾದರೆ ನನಗೆ ತುಂಬ ಇದು ಇದೂ ಇದು ಇಷ್ಟಾಕ್ ಬರ್ತೀನಿ ಎಗ್ ರೈಸು ನಾನ್ ವೆಜ್ ಓಟ್ಲಲ್ಲಿ ಜಾಸ್ತಿ ಇರ್ತೀನಿ ನಾನು ಎಲ್ಲ ನಾ ಫ್ರೆಂಡ್ ಬರ್ತಡೆಗೆ ಹೋದೋನು ಬಿರ್ಯಾನಿ ಮಾಡಿಸಿರ್ತಾರೆ ಬರೀ ಚಿಕನ್ ಪೀಸ್ ಇರ್ಲೆ ಹುಡುಕಿ ಹಾಕ್ಕೊಂಡು ತಿಂತೀನಿ ಎಲ್ಲಾರೂ ಹೊಟ್ಟೆ ಇದೆ ಮೂನ್ ಸ್ಟಾರ್ ಓಟಲ್ ಅಂತಿದೆ ಕೋಲಾರಲ್ಲಿ ಆ ಓಟ್ಲಗೆ ಒಲ್ಟೋಗಿದ್ವಿ ನಾನೂ ನಮ್ಮ ಫ್ರೆಂಡ್ಸೂ ಯಾವಾಗಾದರೂ ಹೋಗ್ಲಿ ಎಮ್ ಆರ್ ಅಂದರೆ ಕುಷ್ಕ ಕುಷ್ಕ ತಿಂದು ಕುಷ್ಕ ಬಿರ್ಯಾನಿ ಆಮೇಲೆ ತಂದೂರಿ ಕಬಾಬು ಗ್ರಿಲ್ಲು ಏನು ಬೇಕೋ ನಮ್ಗೆ ಆರ್ಡ್ರ್ ಮಾಡ್ತಿವಿ ಬಿಲ್ಲು ಎಷ್ಟಾದರೂ ಹೋಗ್ಲಿ ನಮ್ಮ ಫ್ರೆಂಡ್ಸು ನೋಡೋಲ್ಲ ಅದು ಎಷ್ಟೇ ಚೆನ್ನಾಗಿರ್ಲಿ ಒಂದು ಸಲ ತಗೊಂಡರೂ ತಿಂದ್ಮೇಲೆ ಅದು ಚೆನ್ನಾಗಿದ್ರೆ ಮತ್ತೆ ಅವ್ರು ಅವ್ರು ಇನ್ನೂ ಚೆನ್ನಾಗೈತೆ ಇನ್ನೊಂದು ತಗೊ ಹೋಗ್ ಲೆಗ್ ಪೀಸ್ ತಕೊತಿ ಎಂಬತ್ತು ರೂಪಾಯಿ ಒನ್ ಲೆಗ್ ಪೀಸು ದೊಡ್ಡದು ಅದು ಪಶ್ಟ್ ಟೈಮ್ ತಗೊಂಡ್ವಿ ಇಂಡಿಪೆಂಡೆನ್ಸ್ ಡೇ ದಿವ್ಸ ಒಂದು ತಂದು ಸುಮ್ಮನೆ ಹಿಂಗ್ ಟೇಸ್ಟ್ ಮಾಡಿದ್ದು ಅಷ್ಟೇ ತಿರ್ಗಿ ಮತ್ತೆ ಫುಲ್ ಇದಾಯಿತು ಅದು ತಿರ್ಗಿ ಅದೇ ಮೂರು ನಾಲ್ಕು ಸಲ ಆರ್ಡ್ರ್ ಮಾಡಿದ್ವಿ ಅದೇ ತಿಂದ್ವಿ ಮತ್ತು ಜ್ಯೂಸು ಯಾವಾಗ ಅಂದರೆ ಅವಾಗ ತಂದೂರಿಗಳು ತರಿಸೋದು ತಿನ್ನೋದು ನಾವು ವಾಲಿಬಾಲ್ ಆಡ್ಬೇಕಾದರೆ ಇಲ್ಲಿ ಹೊಟ್ಟೆ ಹಸಿತ ಇದ್ದಾಗ ಯವನ್ನಿ ಟೈಮ್ ಎನಿ ಟೈಮ್ ಎಗ್ ರೈಸ್ ತರಿಸೋದು ತಿನ್ನೋದು ಆ ಎಗ್ ರೈಸ್ ಜೊತೆ ಕಬಾಬ್ ಕಾಂಬಿನೇಷನ್ ಸೂಪ್ಪರಾಗಿ ಇರುತ್ತೆ ನಾವೆಲ್ಲರ ಓಟ್ಲಗ್ ಹೋಗ್ಬೇಕಂದ್ರೆ ನಾನ್ ವೆಜ್ ಓಟ್ಲಿಗೇ ಹೋಗೋದು ಜಾಸ್ತಿ ತುಂಬ ಹೋಗೋದು ಅಂದರೆ ವೇಮಗಲ್ ನ ನಮ್ಮದು ಟೂರು ಅಲ್ಲಿ ಹೋಗೋದು ಅಂದರೆ ಹೊಸ್ಕೋಟೆ ದಮ್ ಬಿರ್ಯಾನಿ ಅಂದರೆ ಆನಂದ್ ದಮ್ ಬಿರ್ಯಾನಿ ಸೆಂಟರ್ ಹೊಸ್ಕೋಟೆ ಶ್ರೀ ರಾಮಣ್ಣ ಓಟಲ್ ಅಂತಿದೆ ಅದೇ ಆ ಓಟ್ಲಲ್ಲಿ ಹೋದ್ರೆ ನಮ್ಗೆ ಏನು ಬೇಕು ಎಲ್ಲ ಕೊಡ್ತಾರೆ ಅಲ್ಲಿ ನಾವು ಹೋದ್ರೆ ಒಂದೊಂದು ಸಲ ಎಗ್ ರೈಸು ತಕೊತಿನಿ ಒಂದು ಸಲ ಕುಷ್ಕ ಕಬಾಬು ನಮ್ಗ್ ಏನು ಬೇಕೋ ತಕೋತ ನಾನು ತುಂಬ ತಕೊಳದ್ ಅಂದರೆ ಕುಷ್ಕ ಎಗ್ ರೈಸು ಕಬಾಬು ಪರೋಟ ಬಿರ್ಯಾನಿ ಅಷ್ಟು ತಕೊಳಲ್ಲ ನಾನು ಯಾಕಂದರೆ ಬಿರ್ಯಾನಿ ಅಂದರೆ ನನ್ಗೆ ಕ್ವಾ ಅಷ್ಟೇ ಇದು ಜಾಸ್ತಿ ತಕೊಳುದು ಕಬಾಬು ಯವ್ ನಾನು ಪಸ್ಟು ಫುಲ್ಲೂ ಸಣ್ಣ ಇದ್ದೆ ಸಣ್ಣ ಇದ್ದೆ ನಾನು ಫುಲ್ ದಪ್ಪ ಆಗಬೇಕು ಏನಪ್ಪ ಮಾಡೋದು ಅಂದ್ಕೊಂಡು ಯೋಚ್ನೆ ಮಾಡ್ತಾ ಇದ್ದೆ ಒಂದು ದಿವ್ಸ ಹಾಗೇ ನಾನು ಅವಾಗ ಫುಲ್ಲು ಸಣ್ಣ ಇದ್ದೆ ನಮ್ಮ ಅಮ್ಮಂಗೆ ನಾಲ್ಕು ವರ್ಷ ಮಕ್ಳು ಆಗಿಲ್ಲ ಅಂತಿದ್ದರು ಹಂಗ್ ಇರಬೇಕಾದ್ರೆ ನಾನು ನಾಲ್ಕು ವರ್ಷ ಮದುವೆ ಆದ್ಮೇಲೆ ನಾಲ್ಕು ವರ್ಷಕ್ಕೆ ಹುಟ್ಟಿದ್ದು ನಾನು ನಾ ಹುಟ್ಟಿದ್ದು ಲೇಟ್ ಅಂದಿದ್ದಕ್ಕ ನಾನು ಫುಲ್ಲು ಸಣ್ಣ ಇದ್ದೆ ದಪ್ಪ ಆಗ್ಬೇಕು ಅನ್ಬಿಟ್ಟು ಡೈಲಿ ಆಫ್ ರೈಸು ನೂರು ಗ್ರಾಮ್ ಕಬಾಬ್ ತಿಂತಾ ಇದ್ದೆ ಡೈಲಿ ತಿಂತಾ ಇದ್ದೆ ಇವಾಗಾದರೆ ತಿನ್ನಕ್ಕೆ ಆಗ್ತಾ ಇಲ್ಲ ಯಾಕಂದರೆ ನಾನು ಫುಲ್ಲು ದಪ್ಪ ಆಗಿದೀನಿ ತಿಂದು ತಿಂದು ಇವಾಗೂ ಅಷ್ಟೇ ಎಲ್ಲಾರ ಹೋಗ್ಲಿ ಎಗ್ ರೈಸ್ ಕಬಾಬು ನಾನು ತಿಂತೀನಿ ಡೈಲಿ ಅದಂದರೆ ನಾನು ತಿಂತಾ ಇದ್ನಿ ಇವಾಗ ಇವಾಗ ಸಲ್ಪ ಕಮ್ಮಿ ಮಾಡಿದೀನಿ ಇವಾಗ ಜಾಸ್ತಿ ಬೀಫ್ ಕಬಾಬ್ ತಿಂತೀನಿ ಅದು ಬಿಟ್ಟರೆ ಇನ್ನೇನೂ ತಿನ್ನೋಲ್ಲ ನಾನು ಆಮೇಲೆ ನಾನು ಕೋಲಾರಲ್ಲಿ ಜಾಸ್ತಿ ಡ್ರಿಂಕ್ಸ್ ಅಂದರೆ ಕೂಲ್ ಡ್ರಿಂಕ್ಸು ಅಲ್ಲಿ ಒಂದು ಉತ್ರ ಇದೆ ಅದು ಯಾವ್ದೊ ಬಾಲ್ಸೈಡಾ ಅದು ಯಾವುದೋ ಇದೆ ಅಲ್ಲಿ ಬಾಲ್ಶೆಡ್ ಜ್ಯೂಸ್ ಸೆಂಟರ್ ಅಂತಿದೆ ಬಾ ಫಾಲುಡ ಹತ್ರ ಕೋಲಾರ ಹೊಸ ಬಸ್ ಸ್ಟ್ಯಾಂಡ್ ರೋಡು ಹತ್ರ ಅಲ್ಲೊಂದು ಜ್ಯೂಸ್ ಕೊಡ್ತಾರೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಗ್ ಪ್ಲ್ಯಾಸ್ಟಿಕ್ ಗ್ಲಾಸಲ್ಲಿ ನಲ್ವತ್ತು ರೂಪಾಯಿ ಕೊಟ್ಟರೆ ಗಾಜು ಬಟ್ಲಲ್ಲಿ ಗಾಜು ಗ್ಲಾಸಲ್ಲಿ ಕೊಡ್ತಾರೆ ತುಂಬ ಅದ್ರಾಗೆ ಏನೇನೋ ಕೊಡ್ತಾರೆ ತುಂಬ ಸೂಪರ್ ಆಗಿರುತ್ತೆ ಅದು ಬಿಟ್ಟರೆ ನಾನು ಅದ್ರ ಪಕ್ಕದಲ್ಲಿ ಒಂದು ಎಗ್ ರೈಸ್ ಅಂಗಡಿ ಇದೆ ಆ ಎಗ್ ರೈಸು ನಲ್ವತ್ತು ರೂಪಾಯಿ ಪ್ಲೇಟಲ್ಲಿ ನಾನು ಅಲ್ಲಿ ಮಾತ್ರ ಒಂದು ಪ್ಲೇಟ್ ಎಗ್ ರೈಸು ನೂರು ಗ್ರಾಮ್ ಕಬಾಬ್ ನಲ್ವತ್ತು ರೂಪಾಯ್ ತಗೊಂತಾರ ಅಲ್ಲಿ ಮಾತ್ರ ಅಲ್ಲಿ ಒಂದು ಎಲ್ಲರೂ ಹೋಗನ ಬೇಕಾದಾಗ ತಿಂತೀನಿ ಬೇಡ್ದಿದ್ದಾಗ ಮೂನ್ ಸ್ಟಾರಲ್ಲಿ ಯಾವಾಗೂ ನಾನು ಒಂದು ಸಲಿಗೆ ಒಂದು ಎರಡು ಕುಷ್ಕ ತಿಂತೀನಿ ಯಾಕಂದರೆ ನನಗೆ ಹೊಟ್ಟೆ ಹಶುವಾಗುತ್ತೆ ಜಾಸ್ತಿ ಬೆಳಗ್ಗೆ ತಿನ್ನೋಲ್ಲ ಮಧ್ಯಾಹ್ನ ತಿನ್ನೋಲ್ಲ ಸಾಯಂಕಾಲ ತಿನ್ನೋದು ಅದಕ್ಕೋಸ್ಕರ ಬೆಳಗ್ಗೆ ಹೊತ್ತು ತಿಂತೀನಲ್ಲ ಅವಾಗ ಒಂದು ಸಲ್ಪ ಇದಾಗುತ್ತೆ ಬೆಳಿಗ್ಗೆ ತಿಂದರೆ ನಮಗೆ ಪೆಷಲ್ ಕ್ಲಾಸ್ ಇರುತ್ತೆ ನನ್ನ ಮನೆ ಆರುವರೆಗೆ ಬಿಡೋದು ಆರುವರೆಗೆ ಬಿಟ್ಟರೆ ನಾನು ಅಲ್ಲಿ ಇರ್ ಎಷ್ಟೊತ್ತು ಆಗುತ್ತೋ ಗೊತ್ತಿಲ್ಲ ಬರೋದು ಒಂದೊಂದು ಸಲ ಬರೋದು ಏಳೂವರೆ ಆರೂವರೆ ಹಿಂಗಾಗುತ್ತೆ ಅದಕ್ಕೋಸ್ಕರ ನಾನು ಅಲ್ಲೆಲ್ಲ ತಿನ್ನೋಲ್ಲ ಮನೆಯಲ್ಲಿ ತಿನ್ನುವುದು ಸೋ ಮನೆಲಿ ಅಕಸ್ಮಾತ್ ಒಂದೊಂದು ಸಲ ಹೊಟ್ಟೆ ಹಶಿತ ಇರುತ್ತೆ ಬಾಕ್ಸೂ ಎತ್ಕೊಂಡು ಹೋಗಲ್ ನಾನು ನೀರು ಬಾಟ್ಲೂ ಎತ್ಕೊಂಡ್ ಹೋಗಲ್ಲ ನನ್ನ ಫ್ರೆಂಡೂ ಇರ್ತಾರೆ ನಮ್ಮ ಫ್ರೆಂಡ್ ಅವರೂ ಮನೆ ಹತ್ರ ಎತ್ಕೊಳೋ ನಮ್ಮ ಫ್ರೆಂಡ್ ಅವ್ರ ಬಾಕ್ಸ್ ಕೊಡ್ತಾರೆ ಮಗ ತಿನ್ನೋವ ಒಂದು ನಾನು ಅವರು ಅಲ್ಲಿ ಬಾಕ್ಸ್ ಎತ್ಕೊಂಬಂದು ಕೊಡ್ತೀನಿ ಆಮೇಲೆ ನಮ್ಮ ಫ್ರೆಂಡ್ ಅಂದರೆ ಯಶ್ವಂತ ಲಿಕಿತ್ ಅಂತ ಇದ್ದರೆ ಅವರೇ ಊಟ ಜಾಸ್ತಿ ತಂದ್ಕೊಡೋದು ನಮ್ಮ ಫ ನಮ್ಮ ಬಾಧೆ ಅವರೇ ಅರ್ಥ ಮಾಡ್ಕೊಳದ್ ಯಾಕನ್ ನನ್ನ ತುಂಬ ಬಡವ್ರು ನಾವು ಬಡವ್ರು ಅಂದರೆ ನಮಗೆ ಗೊತ್ತಿಲ್ಲ ಬಾಡಿಗೆ ಮನೆಲಿ ಇರೋದು ಬಾಡಿಗೆ ಮನೆಲಿ ಇದ್ದು ತರಕಾರಿ ವ್ಯಾಪಾರ ಮಾಡೋದು ನಮ್ಮ ಅಮ್ಮ ಅದು ನನ್ಗೆ ಏನೋ ಒಂದು ಕಾಸು ಮಾಡಾಕ್ತೀನಿ ಕಾಸೆಲ್ಲ ಏನು ಬೇಕಂದರೆ ನಾನು ನನ್ನ ಅಜ್ಜಿ ಹತ್ರ ಕೇಳ್ತೀನಿ ನಮ್ಮ ಅಜ್ಜಿ ತಾ ಅಗಂಡಿ ಒಂದಿದೆ ಅಂಗಡಿ ಹತ್ರ ಹೋದ್ರೆ ಕೊಡ್ತಾರೆ ಅದಕ್ಕೆ ನಾನು ವೇಮ್ಗಲಲ್ಲಿ ಬಂದರೆ ಎಗ್ ರೈಸೂ ಒಂದು ರೈಸ್ದು ಅರವತ್ತು ಇರ್ತೈತೆ